ಯಾರು ಕಾಟಲಿಂಗಪ್ಪನಾ ನೀವು ಟೂರಿಸ್ಟ್ ಗೈಡಾ ಹೌದು ಹಾಂ ಸರ್ ನಾವು ಒಂದು ನಾಲ್ಕು ಜನ ಬರ್ತಿದೀವಿ

ಹಾಂ ಹಾಂ

ಒಂದು ಸಾವಿರ ರೂಪಾಯಿನಾ ಹೌದಾ ಎಲ್ಲ ನೀವೇ ಇದು ಮಾಡ್ಕೊತೀರಾ ಸಂಜೆ ಬರ್ತೀವಿ ನಾವು ಹಾಗಾರೆ ಕಾಲ್ ಮಾಡ್ತೀವಿ ಸಂಜೆ ಆರು ಗಂಟೆ ಹಂಗೆ ಫೋನ್ ಮಾಡ್ತೀವಿ

ಆಯಿತು ಸರ್ ಸರಿ ನಾಲ್ಕು ಜನ ಬರ್ತೀವಿ ಇದು ಮಾಡ್ಕಳ್ಳಿ ಸರ್ ಆಯಿತು ಸರ್ ಹಾಂ